ಕನ್ನಡ ಭಾಷೆ ನಮ್ಗೆ ಎಲ್ರಿಗೂ ಇಷ್ಟ ಆಗುವಂಥ ಭಾಷೆ ಕನ್ನಡ ಭಾಷೆ ಯಾಕೆ ಅಂದರೆ ನಾವು ಆಡೊ ಭಾಷೆ ಕನ್ನಡ ಭಾಷೆ ಆಗಿರೋದ್ರಿಂದ ನಮಗೆಲ್ಲ ತುಂಬ ಇಷ್ಟ ಆಗೋ ಭಾಷೆ ಅದು ಕನ್ನಡ ಭಾಷೆನ ನಾವು ಯಾಕೆ ಇಷ್ಟಪಡ್ತೀವಿ ಅಂದರೆ ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ಕೂಡ ಕನ್ನಡ ಭಾಷೆನೇ ಮಾತಾಡೋದ್ರಿಂದ ನಮಗೆ ಕನ್ನಡ ಭಾಷೆ ತುಂಬ ಇಷ್ಟ ಆಗುತ್ತೆ ಅಂದರೆ ಆರಾಮಾಗಿ ಎಲ್ಲರ ಹತ್ರನು ಕನ್ನಡ ಭಾಷೆ ಮಾತಾಡ್ಬೋದು ನಾವು ಬೇರೆ ಭಾಷೆಲಿ ಆದರೆ ನಾವು ಅಷ್ಟೊಂದು ಚೆನ್ನಾಗಿ ಮಾತಾಡಕ್ಕಾಗಲ್ಲ ಬೇರೆ ಭಾಷೆ ನಮ್ ಪೂರ್ತಿಯಾಗಿ ಬರಲ್ಲ ನನಗೆ ನಮ್ಮ ಸುತ್ತಮುತ್ತ ಇರೋರಿಗೆ ಬರೋದಿಲ್ಲ ಇದು ಕನ್ನಡ ಭಾಷೆ ನಮ್ಮ ಅಪ್ಪ ಅಮ್ಮ ಎಲ್ಲರಿಗೂ ಬರುತ್ತೆ ಏಕೆಂದರೆ ನಾವು ಹುಟ್ಟು ಬೆಳದಿರೊ ಭಾಷೆ ಫಶ್ಟು ಮಾತಾಡುವಾಗ ಬಳ್ಸೋ ಭಾಷೆ ಕೂಡ ಕನ್ನಡ ಹಾಗಾಗಿ ನಮಗೆ ಕನ್ನಡ ಭಾಷೆ ಅಂದರೆ ತುಂಬ ಇಷ್ಟ ಹಾಗೂ ಚೆನ್ನಾಗಿ ಮಾತಾಡ್ಬೋದು ಕನ್ನಡ ಭಾಷೆ ಹೇಗ್ ಅಭಿವೃದ್ಧಿ ಆಯಿತು ಅಂದರೆ ಕನ್ನಡ ಭಾಷೆ ನಾವು ಕಾಲೇಜು ಸ್ಕೂಲು ಪ್ರತಿಯೊಂದು ನಾವು ವಿದ್ಯಾಭ್ಯಾಸ ಮಾಡುವಾಗ ಮೊದ್ಲು ಮೊದಲನೇ ಭಾಷೆ ಅಂದರೆ ಕನ್ನಡ ಭಾಷೆ ಆಗಿರುತ್ತೆ ನಾವು ಯಾವುದೇ ಎಷ್ಟನೇ ತರಗತಿ ಓದದ್ರೂ ನಮಗೆ ಕನ್ನಡ ಭಾಷೆ ಫ ಮೊದ್ಲಿಗೆ ಇರುತ್ತೆ ಹಾಗಾಗಿ ನಾವು ಕನ್ನಡ ತುಂಬ ಚೆನ್ನಾಗಿ ಕಲಿತೀವಿ ಎಲ್ಲ ಭಾಷೆಗಿಂತ ಕನ್ನಡ ಭಾಷೆಲೆ ತುಂಬ ಒಳ್ಳೆಯ ಅಂಕ ಬರುತ್ತೆ ಏಕೆಂದರೆ ನಾವು ಬೆಳೆದು ಬಂದಿರೋ ಭಾಷೆ ಕನ್ನಡ ಆಗಿರೋದ್ರಿಂದ ತುಂಬ ಚೆನ್ನಾಗೇ ಕನ್ನಡನ ಬರಿತೀವಿ ಓದ್ತೀವಿ ಎಲ್ಲವೂ ಕನ್ನಡ್ದಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತೀವಿ ನಾವು ಕನ್ನಡ ಭಾಷೆ ನಾವು ಸರ್ಕಾರಿ ಶಾಲೆಯಲ್ಲಿ ತುಂಬ ಚೆನ್ನಾಗಿ ನೋಡ್ಬೋದು ಕನ್ನಡ ಭಾಷೆನ ಸರ್ಕಾರಿ ಶಾಲೆನ ತುಂಬ ಅಭಿವೃದ್ಧಿ ಮಾಡೋದ್ರಿಂದ ಕನ್ನಡ ಭಾಷೆ ತುಂಬ ಚೆನ್ನಾಗಿ ಉಳಿಯುತ್ತೆ ಹಾಗೆ ಬೇರೆ ಶಾಲೆಗಳಲ್ಲೂ ಅಷ್ಟೇ ಈಗ ಬೇರೆ ಪ್ರೈವೇಟಾಗಿ ಓಪನ್ ಮಾಡಿರೋ ಶಾಲೆಗಳಂದೂ ಕೂಡ ಇಂಗ್ಲೀಷ್ ಭಾಷೆ ಇದ್ರೂ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಕೊಡ್ತಾರೆ ಕನ್ನಡ ಭಾಷೆ ಮಾತಾಡಬೇಕು ಕನ್ನಡ ಭಾಷೆನ ಬರೀಬೇಕು ಕನ್ನಡ ಒಂದು ಭಾಷೆನ ವಿದ್ಯಾರ್ಥಿಗಳು ತಗೊಬೇಕು ಅಂತ ಸರ್ಕಾರ್ದಿಂದಲೂ ಆದೇಶ ಇರೋದ್ರಿಂದ ಕನ್ನಡ ಭಾಷೆನ ತಗೊಂಡು ಕನ್ನಡ ಭಾಷೆನ ಓದ್ತಾರೆ ಕನ್ನಡ ಭಾಷೆ ಎಲ್ಲ ಎಲ್ಲ ತರಗತಿಲೂ ಮೊದಲನೇ ಭಾಷೆ ಆಗಿರೋದ್ರಿಂದ ಕನ್ನಡ ಭಾಷೆ ತಗೊಳ್ಲೇಬೇಕು ನಾವು ಹತ್ತನೇ ತರಗತಿ ಪಿ ಯು ಸಿ ಓದ ತನ್ಕವೂ ನಮಗೆ ಕನ್ನಡ ಭಾಷೆ ಇದ್ದೇ ಇರುತ್ತೆ ಅದ್ರಲ್ಲಿ ನಾವು ಚೆನ್ನಾಗಿ ಓದ್ತೀವಿ ಮುಂದೆ ಮುಂದೆ ಬರ್ತಾ ಇದ್ದಂಗೆ ಇಂಗ್ಲೀಷ್ ಮೀಡಿಯಮ್ ತಗೊಂಡು ಬೇರೆ ಕೋರ್ಸ್ ತಗೊಂಡು ಓದದವರಿಗೆ ಕನ್ನಡ ಭಾಷೆ ಇರೋದಿಲ್ಲ ಆದರೆ ಬೇರೆ ಭಾಷೆ ಇರುತ್ತೆ ಆದರೆ ನಾವು ಮೊದಲು ಹುಟ್ಟಿ ಬೆಳೆದು ಹೋಗಿ ಹತ್ತು ಹತ್ತನೇತರಗತಿ ಪಿ ಯು ಸೀ ಡಿಗ್ರೀ ಅಲ್ಲಿ ಓದೋ ತನಕ ನಮಗೆ ಕನ್ನಡ ಭಾಷೆ ಇದ್ದೇ ಇರುತ್ತೆ ಕನ್ನಡ ಭಾಷೆ ಎಲ್ಲರೂ ತಗೋತಾರೆ ಅವ್ರವ್ರು ಇಷ್ಟಪಟ್ಟುನೆ ಕನ್ನಡ ಭಾಷೆ ತಗೋತಾರೆ ಹಾಗೇ ಕನ್ನಡ ಭಾಷೆ ತಗೋಬೇಕು ಅಂತಲೂ ಶಾಲೆಗಳಲ್ಲಿ ಇರುತ್ತೆ ಕನ್ನಡ ಭಾಷೆಗೆ ಚೆನ್ನಾಗಿ ಶಿಕ್ಷಣ ಕೊಡ್ತಾರೆ ಕನ್ನಡ ಭಾಷೆ ಶಿಕ್ಷಣ ಕೊಡೋದರಿಂದ ನಾವು ಚೆನ್ನಾಗಿ ಕಲೀಬೋದು ಯಾಕೆಂದರೆ ನಾವು ಆಡೋ ಭಾಷೆ ಕನ್ನಡ ಆಗಿರೋದ್ರಿಂದ ನಮಗೆ ತುಂಬ ಖುಷಿ ಕೊಡುತ್ತೆ ಹಾಗೇ ಕನ್ನಡ ರಾಜ್ಯೋತ್ಸವ ಬರುತ್ತೆ ಕನ್ನಡ ರಾಜ್ಯೋತ್ಸವನು ನಾವು ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ಏಕೆ ಅಂದರೆ ನಾವು ಹುಟ್ದಾಗ ಮೊದಲನೇ ಹೇಳೊ ಪದವೇ ಅಮ್ಮ ಅಮ್ಮ ಅಂತ ಹೇಳಿದ್ಮೇಲೆ ಅಲ್ಲಿ ಎಲ್ಲ ಕನ್ನಡ ಪದವೇ ಬರುತ್ತೆ ಹಾಗಾಗಿ ನಮಿಗೆ ಕನ್ನಡ ಪದ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಕಲಿತೀವಿ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಕ್ಕ ನಾನು ಇರೋದ್ರಿಂದ ನಾವೆಲ್ಲ ಕನ್ನಡ ಭಾಷೆನೇ ಮಾತಾಡೋದು ಹಾಗೇ ನಮ್ಮ ಸುತ್ತಮುತ್ತ ಇರೋ ಮನೆಗಳಲ್ಲಿ ಎಲ್ಲರೂ ಕೂಡ ನಾವು ಕನ್ನಡ ಭಾಷೆನೇ ನಾವು ಮಾತಾಡೋದರಿಂದ ನಮಗೆ ತುಂಬ ಚೆನ್ನಾಗಿ ಕನ್ನಡ ಭಾಷೆ ಚೆನ್ನಾಗಿ ಬರುತ್ತೆ ನಮಗೆ ಬೇರೆ ಭಾಷೆಗಿಂತ ಕನ್ನಡವೇ ಯಾಕೆ ಇಷ್ ಇಷ್ಟ ಆಯಿತು ಅಂದರೆ ನಮ್ಮ ಅಪ್ಪ ಅಮ್ಮ ನಾವು ಹುಟ್ಟು ಬೆಳೆದಿರೋದು ಕರ್ನಾಟಕದಲ್ಲೇ ಅದರಲ್ಲೂ ನಾವು ಹಾಸನ ಅವರು ನಾವು ಕನ್ನಡನೆ ಹುಟ್ಟಿ ಬೆಳ್ದು ನಮ್ಮ ಅಪ್ಪ ಅಮ್ಮ ನಮ್ಮ ತಾತ ಅಜ್ಜಿ ಅವರೆಲ್ಲ ಮುಂಚೆಯಿಂದಲೇ ಕನ್ನಡ ಮಾತಾಡ್ತಿರೋದ್ರಿಂದ ನಮಗೂ ಕೂಡ ಅದೇ ಥರವೇ ನಮ್ಗೆ ಕನ್ನಡ ಭಾಷೆ ಚೆನ್ನಾಗಿ ಬರುತ್ತೆ ಮಾತಾಡೊದಿಕ್ಕೆ ಆಗಲಿ ಬರೆಯೋದಿಕ್ಕೆ ಆಗಲಿ ನಮ್ಮ ಅಪ್ಪ ಅಮ್ಮವರಿಗೆಲ್ಲ ಕನ್ನಡ ಭಾಷೆ ಮಾತಾಡೊದಿಕ್ಕೆ ಬರುತ್ತೆ ಆದರೆ ಅವ್ರಿಗೆ ಬರಿಯೋದಿಕ್ಕೆ ಕನ್ನಡ ಭಾಷೆ ಬರ್ತಾ ಇರಲ್ಲ ಯಾಕೆಂದರೆ ಅವ್ರಿಗೆಲ್ಲ ಅವಾಗ ಶಾಲೆಗಳಲ್ಲಿ ಕಳಿಸ್ತಿರ್ಲಿಲ್ಲ ಹಾಗಾಗಿ ಅವ್ರಿಗೆ ಕನ್ನಡ ಭಾಷೆ ಮಾತಾಡೊದಿಕ್ಕೆ ಮಾತ್ರ ಬರುತ್ತೆ ಹೊರತು ಬರಿಯೋದಿಕ್ಕೆ ಬರೋದಿಲ್ಲ ನಮಗೆ ನಾವು ನೆಕ್ಷ್ಟು ಬೆಳಿತಾ ಇದ್ದಂಗೆ ನಮ್ಮನ್ನು ಶಾಲೆಗ ಕಳಿಸ್ದಾಗ ನಮಗೆ ಕನ್ನಡ ಭಾಷೆ ನಾವು ತಗೊಂಡಿರೋದರಿಂದ ನಮಗೆ ಕನ್ನಡ ಭಾಷೆ ತುಂಬ ಚೆನ್ನಾಗಿ ಮಾತಾಡೊಕ್ಕೂ ಕೂಡ ಬರುತ್ತೆ ಹಾಗೆ ಚೆನ್ನಾಗಿ ಬರಿಯದುಕ್ಕೂ ಕೂಡ ಬರುತ್ತೆ ಹಾಗಾಗಿ ನಾವು ಕಲಿತು ಮತ್ತು ನಾವು ನಮ್ಮ ಅಪ್ಪ ಅಮ್ಮನಿಗೆ ಕನ್ನಡ ಭಾಷೆನ ಬಳ್ಸೊದ್ ಹೇಗೆ ಹೇಗೆ ಬರೆಯೋದು ಹಾಗೆಲ್ಲ ನಾವು ಹೇಳ್ಕೊಟ್ಟು ಇವಾಗ ಅವರೂ ಕೂಡ ಅಪ್ಪ ಅಮ್ಮ ಕೂಡ ಕನ್ನಡ ಭಾಷೆನ ಬರೀತಾರೆ ಹಾಗಾಗಿ ನಮ್ಗೆ ತುಂಬ ಖುಷಿ ಆಗುತ್ತೆ ಕನ್ನಡ ಭಾಷೆ ಅವರೂ ಕೂಡ ಕಲಿತು ಬರೀತಾರೆ ಅವ್ರು ಮುಂಚೆ ಎಲ್ಲ ಆಡು ಭಾಷೆ ಥರ ಕನ್ನಡ ಭಾಷೆ ಬರೀತಾ ಇದ್ದರು ಇವಾಗ ನಮ್ಮನ್ನು ಶಾಲೆಗೆ ಕಳಿಸಿ ನಮಗೆ ಓದೋದು ಬರಿಯೋದು ಎಲ್ಲ ಇರುತ್ತೆ ಅದುನ್ನು ನೋಡ್ಕಂಡು ಅವ್ರೂ ನಾವೂ ಕನ್ನಡ ಭಾಷೆ ಬರಿಬೇಕು ಅಂತ ಅವರೂ ಖುಷಿಪಟ್ಟು ಕನ್ನಡ ಭಾಷೆನ ನಮಗೂ ಹೇಳ್ಕೊಡಿ ಹೇಗ್ ಬರಿಯೋದು ಅಂತ ಎಲ್ಲ ಕೇಳಿಬಿಟ್ಟು ಅವರು ಕನ್ನಡ ಭಾಷೆನ ಇವಾಗ ಮತ್ತೆ ಬರಿಯೋದ್ ಕಲ್ತಿದ್ದಾರೆ ಅವರು ಕನ್ನಡ ಚೆನ್ನಾಗಿ ಬರೀತಾರೆ ಕನ್ನಡ ಚೆನ್ನಾಗಿ ಓದ್ತಾರೆ ಅಮ್ಮ ಅಪ್ಪ ನಮ್ಮ ಅಕ್ಕ ಕೂಡ ನಮ್ಮ ಅಕ್ಕ ಕನ್ನಡದಲ್ಲೇ ಓದಬೇಕು ಅಂತ ತುಂಬ ಇಷ್ಟಪಟ್ಟು ಅವಳು ಕನ್ನಡದಲ್ಲೇ ಪ್ರತಿಯೊಂದೂ ಓದಿದ್ದು ಟೆನ್ತ್ ಪಿ ಯು ಸಿ ತನ್ಕವೂ ಕನ್ನಡ ನೆಕ್ಸ್ಟ್ ಕನ್ನಡದಲ್ಲೇ ಎಮ್ ಮಾಡಿದ್ದು ಅವಳು ಕನ್ನಡ ಮೇಜರ್ ಹಾಗಾಗಿ ನಮ್ಮ ಮನೆಯಲ್ಲಿ ತುಂಬ ಎಲ್ಲರೂ ಕನ್ನಡ ಅಂದರೆ ತುಂಬ ಇಷ್ಟ ಹಾಗಾಗಿ ನಮ್ಮ ಸ್ನೇಹಿತ್ರು ಕೂಡ ಆಗಲಿ ನಮ್ಮ ನೆಂಟ್ರು ಕೂಡ ಆಗಲಿ ಎಲ್ಲರಿಗೂ ಅಷ್ಟೇ ಕನ್ನಡ ಅಂದರೆ ತುಂಬ ಇಷ್ಟ ಅವರು ಬೆಳ್ದಿರೋದು ಅವ್ರು ಮಾತಾಡೋದು ಎಲ್ಲವೂ ಕನ್ನಡನೇ ನಮ್ಮ ಅಕ್ಕಪಕ್ಕ ಇರೋರೆಲ್ಲ ಕನ್ನಡ ಮಾತಾಡ್ತಾರೆ ಆದರೆ ಬೇರೆ ಬಾ ರಾಜ್ಯಗಳಿಂದ ಬಂದಿರ್ತಾರಲ್ಲ ಅವರೆಲ್ಲ ಸ್ವಲ್ಪ ಕನ್ನಡ ಭಾಷೆ ಮಾತಾಡೋದು ಕಡಿಮೆ ಆಗಿತ್ತು ಮುಂಚೆ ಎಲ್ಲ ಈಗ ಅವರೆಲ್ಲ ನಮ್ಮ ಊರಿಗೆ ಬಂದು ನಮ್ಮ ಗವರ್ನಮೆಂಟ್ ಶಾ ಸರ್ಕಾರಿ ಶಾಲೆಯಲ್ಲಿ ಅವರೂ ಕನ್ನಡ ಅಭ್ಯಾಸ ತಗೊಂಡು ಅವರು ಕನ್ನಡನ ನಮಗಿಂತ ತುಂಬ ಇಷ್ಟಪಟ್ಟು ಕಲೀತಾರೆ ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಬರೀತಾರೆ ಹಂಗಾಗಿ ಇವಾಗ ಮುಂಚಿನ್ಗಿಂತ ಕನ್ನಡ ಭಾಷೆನ ಜಾಸ್ತಿ ಜನ ಇಷ್ಟಪಡ್ತಾರೆ ಪ್ರತಿಯೊಂದು ನಾಮಫಲಕ ಆಗಿರ್ಬೋದು ಅದನ್ನೆಲ್ಲ ತುಂಬ ಕನ್ನಡ್ದಲ್ಲೇ ಬಳಸ್ತಾರೆ ಇವಾಗೆಲ್ಲ ಮುಂಚೆ ಸ್ವಲ್ಪ ದಿನ ಎಲ್ಲ ಇಂಗ್ಲೀಷಲ್ಲಿ ಬಳ್ಸ್ತಾ ಇದ್ರು ಇವಾಗ ಹಂಗಲ್ಲ ಎಲ್ಲ ಕಡೆ ಕನ್ನಡದಲ್ಲೇ ಇರುತ್ತೆ ಕನ್ನಡನೇ ಬಳಸಿ ಕನ್ನಡನೆ ಓದಬೇಕು ಪ್ರತಿಯೊಂದು ಬಸ್ಸಿನ ಬೋರ್ಡ್ ಆಗಿರಲಿ ಪ್ರತಿಯೊಂದು ಕಡೆ ಅಂಗ್ಡಿಗಳ್ದು ಬೋರ್ಡ್ ಆಗಿರಲಿ ಅವೆಲ್ಲ ಕೂಡ ಕನ್ನಡದಲ್ಲೇ ಇರುತ್ತೆ ಇವಾಗ ಏಕೆ ಅಂದರೆ ಈಗ ಪ್ರತಿಯೊಬ್ಬರೂ ಕನ್ನಡ್ದಲ್ಲಾದರೆ ಓದಿರ್ ಓದ್ತಾರೆ ಹಾಗಾಗಿ ಕನ್ನಡದಲ್ಲೇ ಬೋರ್ಡ್ ಹಾಕಿದ್ರೆ ಜನಗಳಿಗೂ ಅನುಕೂಲ ಆಗುತ್ತೆ ಕನ್ನಡನ ಬಳ್ಸೋದು ಓದೋದರಿಂದ ಅವ್ರಿಗೂ ಕೂಡ ಇನ್ನೂ ಕಲಿಯಬೇಕು ಅನ್ನೋದು ಬರುತ್ತೆ ಹಾಗಾಗಿ ಜನಗಳು ಒಂದು ಬೇರೆ ಕ ಒಂದು ಕಡೆಯಿಂದ ಬೇರೆ ಕಡೆ ಹೋಗ್ಬೇಕು ಅಂದರೆ ಹಳ್ಳಿ ಜನ ಕೂಡ ತುಂಬ ಸಹಾಯ ಆಗುತ್ತೆ ಕನ್ನಡ ಓದಿರ್ತಾರೆ ಪ್ರತಿಯೊಬ್ಬರೂ ಕನ್ನಡ ಓದೇ ಓದಿರ್ತಾರೆ ಏಕೆಂದ್ರೆ ಆಡು ಭಾಷೆ ಕನ್ನಡ ಆಗಿರೋದ್ರಿಂದ ಕನ್ನಡ ಭಾಷೆನ ಎಲ್ಲ ಓದಿರ್ತಾರೆ ಹಾಗಾಗಿ ಕನ್ನಡ ಭಾಷೆನ ಗವರ್ನ್ ಸರ್ಕಾರಿ ಶಾಲೆಗಳಲ್ಲಿ ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಅಲ್ಲಿ ಪ್ರಬಂಧ ಬರಿರೋದಾಗಿರ್ಲಿ ಆಶುಭಾಷಣ ಸ್ಪರ್ಧೆ ಎಲ್ಲ ಕನ್ನಡದಲ್ಲೇ ಆಯೋಜನೆ ಮಾಡಿರೋದರಿಂದ ಕನ್ನಡ ಭಾಷೆ ತುಂಬ ಚೆನ್ನಾಗಿ ಕಲಿತಿದ್ದಾರೆ ಮೊದಲಿನ್ಗಿಂತ ಇವಾಗೆಲ್ಲ ತುಂಬ ಚೆನ್ನಾಗಿ ಬಳಸ್ತಾರೆ ಮಾತಾಡ್ತಾರೆ ಬರೀತಾರೆ ಮುಂಚೆ ಎಲ್ಲ ಬರಿಯದಕ್ಕು ತುಂಬ ಕಡಿಮೆ ಆಗಿತ್ತು ಇವಾಗ ಕನ್ನಡ ಭಾಷೆನ ಮಾತಾಡದ್ರಗಿಂತ ಹೆಚ್ಚಾಗಿ ಬರಿಯೋದಕ್ಕು ಕೂಡ ತುಂಬ ಬಳಸ್ತಾರೆ ಎಲ್ಲ ಕಡೆ ಪ್ರತಿಯೊಂದು ಬೋರ್ಡ್ಗಳಲ್ಲಿ ಆಗಿಬಿಡ್ಬೋದು ನಾವು ಎಲ್ಲಿ ಹೋಗಿರ್ತೀವೊ ಅಲ್ಲೆಲ್ಲ ಕನ್ನಡದಲ್ಲೇ ಬೋರ್ಡ್ ಕೇಳೋ ಸ ಇವಾಗ ಇರುತ್ತೆ ಎಲ್ಲ ಕಡೆಯೂ ಕನ್ನಡ ಬಳಸೋದ್ರಿಂದ ನಮ್ಮ ಜೊತೆ ಸುತ್ತಮುತ್ತ ಇರೋರೆಲ್ಲ ಕನ್ನಡನೇ ಬಳಸ್ತಾ ಇದ್ದಾರೆ ನಾವು ಕನ್ನಡ ಹೆಚ್ಚಾಗಿ ಬಳ್ಸೋದ್ರಿಂದ ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತಾರೆ ಬೇರೆ ಕಡೆ ರಾ ಬೇರೆ ರಾಜ್ಯದಿಂದ ಬಂದಿರೋರು ನಮ್ಮ ಜೊತೆ ಮಾತಾಡ್ತಾ ಅವ್ರ ಭಾಷೆ ಬಿಟ್ಟು ನಮ್ಮ ಕನ್ನಡ ಭಾಷೆನ ತುಂಬ ಚೆನ್ನಾಗಿ ಕಲೀತಿರ್ತಾರೆ ಹಾಗೇ ಅವರೂ ಕೂಡ ಬರಿಯೋದುನ್ನ ಇವಾಗ ಎಲ್ಲರೂ ಕಲಿತಿದ್ದಾರೆ ಮುಂಚಿಗಿಂತ ಕನ್ನಡ ಭಾಷೆ ತುಂಬ ಇವಾಗ ಅಭಿವೃದ್ದಿಗೊಂಡಿದೆ ಕನ್ನಡದಲ್ಲಿ ಆ ತುಂಬ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಾರೆ ಅದರಲ್ಲಿ ತುಂಬ ಎಲ್ಲರೂ ಪಾರ್ಟಿಸ್ಪೇಟ್ ಮಾಡೋದರಿಂದ ಅದರಿಂದ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಸರ್ಕಾರಿ ಶಾಲೆಗಳು ಇರೋದರಿಂದ ಕನ್ನಡ ತುಂಬ ಅಭಿವೃದ್ಧಿ ಆಗಿದೆ ಅಂತಲೇ ಹೇಳ್ಬೋದು ಕನ್ನಡ ಶಾಲೆಯಲ್ಲಿ ತುಂಬ ಜಾಸ್ತಿ ಕನ್ನಡನೇ ಬಳಸ್ತಾರೆ ಸಮಾಜ ವಿಜ್ಞಾನ ಗಣಿತ ಪ್ರತಿಯೊಂದು ಕೂಡ ಕನ್ನಡದಲ್ಲಿಯೇ ಇರುತ್ತೆ ಅಲ್ಲಿ ಹಾಗಾಗಿ ಹಳ್ಳಿ ಜನಗಳೆಲ್ಲ ಕನ್ನಡ್ದಲ್ಲೇ ಅಭ್ಯಾಸ ಮಾಡ್ತಾರೆ ಇವಾಗ ಎಲ್ಲ ಕಡೆಯೂ ಕನ್ನಡ ಸರ್ಕಾರಿ ಶಾಲೆ ಓಪನ್ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಕನ್ನಡದಲ್ಲೇ ಮಾತಾಡಿ ಎಲ್ಲ ಭಾಷೆನೂ ಎಲ್ಲ ಸಬ್ಜೆಕ್ಟ್ಗಳನ್ನೂ ಕೂಡ ಕನ್ನಡ್ದಲ್ಲೇ ತಗೊಂಡು ಕನ್ನಡ್ದಲ್ಲೇ ಓದ್ತಿದ್ದಾರೆ ಹಾಗಾಗಿ ಎಲ್ರಿಗೂ ತುಂಬ ಅನುಕೂಲ ಆಗಿದೆ ಮೊದಲಿನ್ಗಿಂತ ಕನ್ನಡ ಭಾಷೆ ಇವಾಗ ಎಲ್ಲ ಕಡೆ ಬಳ್ಸ್ತಿದ್ದಾರೆ ಪ್ರತಿಯೊಂದು ಕಡೆಯೂ ಕನ್ನಡನೇ ಮಾತಾಡ್ತಾರೆ ಕನ್ನಡನೇ ಬರೀತಾರೆ ಕನ್ನಡನೇ ಓದೋದರಿಂದ ಕನ್ನಡ ತುಂಬ ಎಲ್ಲರಿಗೂ ಇಷ್ಟ ಆಗೋ ಭಾಷೆ ಆಗಿದೆ ಮುಂಚೆ ಎಲ್ಲ ಕನ್ನಡನ ಕಡಿಮೆ ಬಳಸ್ತಾ ಇದ್ದರು ಕನ್ನಡ ಭಾಷೆಗಿಂತ ಇಂಗ್ಲೀಷ್ ಭಾಷೆನೇ ತುಂಬ ಬಳಸ್ತಾ ಇದ್ದರು ಆದರೆ ಇವಾಗ ಹಂಗಲ್ಲ ಎಲ್ಲ ಕಡೆಗಿಂತ ಜಾಸ್ತಿ ಕನ್ನಡ ಭಾಷೆ ಕನ್ನ ಕರ್ನಾಟಕ್ದಲ್ಲಿ ಇದ್ದೀವಿ ಅಂದಮೇಲೆ ಕನ್ನಡ ಮಾತಾಡಬೇಕು ಅಂತ ಕನ್ನಡ ಭಾಷೆನೇ ತುಂಬ ಬಳಸ್ತಾರೆ ಹಾಗಾಗಿ ಕನ್ನಡ್ದಲ್ಲೇ ಮಾತಾಡೊದು ಬರಿಯೋದು ಪ್ರತಿಯೊಂದನ್ನೂ ಕನ್ನಡದಲ್ಲೇ ಮಾಡಬೇಕು ಹಾಗಾಗಿ ನಮ್ಮ ಹಿಂದಿನ ಅಜ್ಜ ಅಜ್ಜಿ ಅವ್ರ ಜೊತೆ ಎಲ್ಲ ಮಾತಾಡಬೇಕು ಅಂದರೂ ಬೇರೆ ಭಾಷೆಗಿಂತ ಕನ್ನಡ್ದಲ್ಲಿ ಮಾತಾಡಿದ್ರೆ ತುಂಬ ಚೆನ್ನಾಗಿ ಅವರಿಗೆ ಅರ್ಥ ಆಗುತ್ತೆ ಹಾಗಾಗಿ ನಾವು ಕನ್ನಡ ಭಾಷೆನೇ ಮಾತಾಡ್ತೀವಿ ಇಂಗ್ಲೀಷ್ ಭಾಷೆಯಲ್ಲೆಲ್ಲ ಮಾತಾಡಿದ್ರೆ ಅವ್ರಿಗೆಲ್ಲ ಅಷ್ಟೊಂದು ಚೆನ್ನಾಗಿ ಅರ್ಥ ಆಗೋದಿಲ್ಲ ಹಾಗಾಗಿ ನಾವು ಕನ್ನಡ ಭಾಷೆ ಮಾತಾಡೊದ್ರಿಂದ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಕನ್ನಡ ಭಾಷೆ ಇವಾಗ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲ ಕಡೆ ಕನ್ನಡ ಬೆಳೆಸಿರೋದು ಆಶುಭಾಷಣ ಸ್ಪರ್ಧೆ ಆಗಿರ್ಬೋದು ಪ್ರಬಂಧ ಆಗಿರ್ಬೋದು ಹಾಗಾಗಿ ಕನ್ನಡ ಕಲಿಕೆ ಇನ್ನೂ ಚೆನ್ನಾಗಿ ಆಗ್ತಿದೆ ಮಕ್ಕಳಲ್ಲಿ ಅದೆಲ್ಲ ಮಾಡಿರೋದರಿಂದ ಈಗಿನ ಮುಂದೆ ಮುಂದೆ ಬರೋ ಮಕ್ಕಳೆಲ್ಲ ಕನ್ನಡ ಭಾಷೆನ ಕಲಿಯಬೇಕು ಮುಂದೆ ಎಲ್ಲ ಬರೋವರು ಇಂಗ್ಲೀಷ್ಗಿಂತ ಕನ್ನಡನ ಜಾಸ್ತಿ ಒಂದು ಅದನ್ನೂ ಒಂದು ಭಾಷೆಯಾಗಿ ತಗೊಂಡು ಬೇರೆ ರಾಜ್ಯದವರು ಇಲ್ಲಿ ಬಂದು ಕನ್ನಡ ಭಾಷೆನ ಒಂದು ಭಾಷೆಯಾಗಿ ತಗೊಂಡು ಅದನ್ನು ಓದಿ ಬರೆದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಲಕ್ರಮೇಣವಾಗಿ ಕನ್ನಡ ಭಾಷೆ ಅಭಿವೃದ್ಧಿ ಆಗುತ್ತೆ ಎಲ್ಲ ಕ್ ನಮ್ಮ ಕನ್ನಡ ಭಾಷೆನ ಬೆಳೆಸ್ಬೇಕು ಹಾಗೇ ಮಾತಾಡಬೇಕು ಬರಿಯೋದಿಕ್ಕೆ ಆಗಲಿ ಓದೋದಿಕ್ಕೆ ಆಗಲಿ ಪ್ರತಿಯೊಂದನ್ನೂ ಬರೋದಿಕ್ಕೆ ಬರೆದ್ರೆ ಕನ್ನಡ ಭಾಷೆ ಇನ್ನೂ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಬೇರೆ ರಾಜ್ಯಗಳಿಗೆ ನಾವು ಕನ್ನಡ ಹೋಗಿ ಮಾತಾಡಿದ್ರೆ ಇನ್ನೂ ನಮ್ಮ ಭಾಷೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ